ನಾನು ಜಗಳಾನ ತುಂಬಾ ವಾದ ಮಾಡಿದ್ದೀನಿ ಅದೇ ನನ್ನ ದೊಡ್ಡ ಸವಾಲು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವುಗಳನ್ನು ಹೇಗೆ ಎದುರಿಸಿದೀನಿ ಅಂದರೆ ನನ್ನ ತಪ್ಪಿಲ್ಲ ಅಂದರೂ ಅವರು ವಾದ ಮಾಡ್ತಿದ್ದರೂ ಅಂದರೂ ನಾನದನ್ನು ಹೇಳಿದ್ದೀನಿ ನನ್ನ ತಪ್ಪಿಲ್ಲ ಆ ಥರ ಲೈಕ್ ಅಂತೆಲ್ಲ ಹೇಳಿದ್ದೀನಿ ತುಂಬಾ ವಾದ ಮಾಡಿದ್ದೀನಿ ಮತ್ತು ಏನೇ ಒಂದಾಗಲಿ ಈವಾಗ ಬಸ್ಸಿನ ಸೀಟಿಗಾಗಲಿ ನಾವು ಕೂತಿರ್ತೀವಿ ಅವರು ಬಂದು ಎದ್ದೇಳಿ ಎದ್ದೇಳಿ ಅಂತ ಅಂತಾರೆ ಆ ಥರ ನಾವೇನಿಕ್ಕೆದ್ದೊಳ್ಬೇಕು ನಾವು ಆಲ್ರೆಡಿ ಕೂತಿದ್ದೀವಿ ಅದಕ್ಕೆ ನಾವು ಎದ್ದೇಳಲ್ಲ ಈವಾಗ ಸೀಟೇನು ನಿಮ್ಮದಲ್ಲ ನಮ್ಮದಲ್ಲ ನಾವು ಕೂತಿದ್ದೀವಿ ಅಂದಮೇಲೆ ನಮ್ಮದೇ ಆ ಥರ ನಾವು ಯಾರಿಗೂ ನಾವು ಅವರು ಹೇಳಿದ ತಕ್ಷಣ ನಾವು ಬಿಡಬಾರ್ದು ನಮ್ಮ ತಪ್ಪಿಲ್ಲ ಅಂದರೆ ನಾವು ಏನಿಕ್ಕೆ ಬಿಡಬೇಕು ಅವರ ಜೊತೆ ವಾದ ಮಾಡಬೇಕು ಈ ಥರ ತುಂಬಾ ವಾದ ಮಾಡಿದ್ದೀನಿ